ನಮ್ಮ ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳಿದೆ ಹಂಗದ್ರೆ ಮಹದೇಶ್ವರ ಬೆಟ್ಟ ಬಿಳಿರಂಗನ ಬೆಟ್ಟ ಹಾಗೂ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಹಾಗೆ ಕಾವೇರಿ ವನ್ಯಜೀವಿ ಧಾಮ ಅಂದರೆ ಹೊಗೆನಕಲ್ ಫಾಲ್ಸ್ ಗಗನಚುಕ್ಕಿ ಭರಚುಕ್ಕಿ ಮತ್ತು ಕೆ ಆರ್ ಗುಡಿ ಎಲ್ಲ ತುಂಬ ಇದೆ ಹಾಗೆ ಹೇಳು ಅದರ ಬಗ್ಗೆ ಹೇಳುವುದಾದರೆ ಮಾದ ಮಲೆಮಹದೇಶ್ವರ ಬೆಟ್ಟ ಹಲವಾರು ಪ್ರವಾಸಿಗರು ಅದನ್ನು ವೀಕ್ಷಣೆ ಮಾಡಲು ಬಯಸುತ್ತಾರೆ ಯಾಕೆಂದರೆ ಅಲ್ಲಿ ಆಗಿನ ಕಾಲದಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ಮಲೆಮಹದೇಶ್ವರ ಸ್ವಾಮಿಯು ದೇವಸ್ಥಾನಕ್ಕೆ ಮಲೆ ಮಹದೇಶ್ವರ ಸ್ವಾಮಿಯು ಬೇರೆ ಹಂಗದ್ರೆ ಉತ್ತರ ದೇಶದಿಂದ ನಮ್ಮ ಮಲೆ ಮಹದೇಶ್ವರ ಯ ಎಪ್ಪತ್ತೇಳು ಬೆಟ್ಟಗಳ ಒಡೆಯನಾಗಿ ಇಲ್ಲಿ ಬಂದು ನೆಲೆಸಿರುತ್ತಾನೆ ಹಾಗೇ ಮಲೆ ಮಾದೇಶ್ವರ ಮಾದಪ್ಪನ ದರ್ಶನ ಪಡೆಯಲು ಲಕ್ಷಾಂತರ ಜನರು ದಿನ ದಿನಕ್ಕೂ ಸಹ ಬರುತ್ತಿರುತ್ತಾರೆ ಅಲ್ಲಿ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ದಾಸೋಹ ಭವನ ನ ಊಟದ ವ್ಯವಸ್ಥೆ ಸಹ ಇರುತ್ತೆ ಪ್ರಸಾದ ಸೇವನೆಗಳು ಮತ್ತು ಲಾಡು ವಿತರಣೆ ಹಾಗೆ ಸಹ ಮಾದಪ್ಪನ ಬೆಟ್ಟದಲ್ಲಿ ತೇರು ಉತ್ಸವ ನಡೆಯುತ್ತದೆ ಮೂರು ವರ್ಷದಲ್ಲಿ ಮೂರು ಸಲ ಮೂರು ಸಲ ತೇರು ಉತ್ಸವಗಳು ನಡೆಯುತ್ತವೆ ಹಂಗದ್ರೆ ದೀಪಾವಳಿ ಸಮಯದಲ್ಲಿ ಯುಗಾದಿ ಹಾಗೇ ಮಹಾಶಿವರಾತ್ರಿಯಲ್ಲಿ ಮಹಾಶಿವರಾತ್ರಿ ದಿನದಂದೂ ಸಹ ಉತ್ಸವಗಳು ನಡೆಯುತ್ತವೆ ಮಾದಪ್ಪನನ್ನು ದರ್ಶನ ಮಾಡಲು ಬೇರೆ ಬೇರೆ ಕಡೆಯಿಂದ ಸಹ ಹಂಗದ್ರೆ ಬೆಂಗಳೂರು ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಮಾದಪ್ಪನ ದರ್ಶನ ಮಾಡಲು ಇಲ್ಲಿ ಬರುತ್ತಾರೆ ಹಾಗೇ ಮಾದಪ್ಪನನ್ನು ಹಲವಾರು ತೇರುಗಳಲ್ಲೂ ಸಹ ಕಂಡು ರುದ್ರಾಕ್ಷಿ ತೇರು ಹುಲಿ ವಾಹನ ಬಸವ ವಾಹನ ಈ ಥರ ಮೂರು ತೇರಲ್ಲಿ ಉತ್ಸವ ನಡೆಯುತ್ತದೆ ಅದು ಪ್ರತಿದಿನ ನಡೆಯುತ್ತಿರುತ್ತದೆ ಹಾಗೇ ಮಾದಪ್ಪನ ದರ್ಶನ ಪಡೆಯಬೇಕಂದ್ರೆ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಹಂಗದ್ರೆ ನೇರ ದರ್ಶನಕ್ಕೆ ಮಾತ್ರ ಕೌಂಟ್ರಲ್ಲಿ ಟಿತೆ ಟಿಕೆಟ್ ತೊಗೊಂಡು ದರ್ಶನ ಮಾಡಬೇಕು ನಾವೇನಾದರೂ ಮಾದಪ್ಪನ ದರ್ಶನ ಮಾಡಲು ಹಾಗೇ ಹೋಗಬೇಕಾದ್ರೆ ಇವಾಗ ನಾವು ಆ ಜನ ಸಾಗರದಲ್ಲಿ ಆ ಥರ ಹೋಗಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಟಿಕೆಟ್ ಪಡೆದು ಹೋಗಬೇಕು ನೆಕ್ಸ್ಟು ಲಾಡು ವಿತರಣೆಗೂ ಸಹ ಟಿಕೆಟ್ಟುಗಳನ್ನು ಒದಗಿಸ್ತಾರೆ ಹಾಗೇ ಅನ್ನ ದಾಸೋಹ ಸಹ ನಡೆಯುತ್ತದೆ ಪ್ರತಿದಿನವೂ ಮೂರು ಮೂರು ಹೊತ್ತು ಸಹ ಅನ್ನ ದಾಸೋಹ ನಡೆಯುತ್ತದೆ ಯಾರು ಬೇಕಾದರೂ ಅನ್ನ ದಾಸೋಹನ ಮಾಡು ಸೇವನೆ ಮಾಡಬೋದು ಹಾಗೆ ಸಹ ಹಾಗೇ ಬಂದರೆ ಮುಂದಕ್ಕೆ ಹೊಗೆನಕಲ್ ಫಾಲ್ಸ್ ಸಹ ಇದೆ ಹೊಗೆನ ಫಾಲ್ಸಲ್ಲಿ ಏನು ಫೇಮಸ್ ಅಂದರೆ ದೋಣಿಗಳಲ್ಲಿ ನಾವು ತಿರುಗಾಡುವುದು ಫೇಮಸ್ ಹೊಗೆನಕಲ್ ಫಾಲ್ಸಲ್ಲಿ ಹಲವಾರು ಪ್ರವಾಸಿಗಳು ಹೊಗೆನಕಲ್ ಫಾಲ್ಸಿಗೆ ಬಂದು ದೋಣಿಯಲ್ಲಿ ಸಾಗುತ್ತಿರುತ್ತಾರೆ ಹಾಗೆ ಅದನ್ನು ಮಾಡಿ ಕ ಮುಂದೆ ಹಾಗೆ ಮಸಾಜ್ ಸಹ ಮಾಡುತ್ತಾರೆ ಹಾಗೇ ದೋಣಿಯಲ್ಲಿ ಸುತ್ತ ಕರ್ಕೊಂಡ್ಹೋಗುತ್ತಾರೆ ಹಾಗೇ ಅದಕ್ಕೂ ಸಹ ಟೋಕನ್ ಕೊಟ್ಟು ನಾವು ಪ್ರವಾಸವನ್ನು ಮಾಡಬೇಕಾಗುತ್ತದೆ ಅಲ್ಲಿ ಏನು ಫೇಮಸ್ ಅಂದರೆ ನಮಗೆ ಹಂಗದ್ರೆ ದೋಣಿಗಳಲ್ಲಿ ಸಹ ಈ ಫುಲ್ಲು ಹೊಗೆನಕಲ್ ಫಾಲ್ಸನ್ನು ಸಹ ನಾವು ವೀಕ್ಷಣೆ ಮಾಡಬೇಕಾಗುತ್ತದೆ ಮುಂದಕ್ಕೆ ಬಂದರೆ ಹಾಗೆ ಸಹ ಇಲ್ಲಿ ಕೊಳ್ಳೆಗಾಲದಲ್ಲಿ ಮರಡಿಗುಡ್ಡ ಅದು ಸಹ ಒಂದು ಪ್ರವಾಸಿ ತಾಣವಾಗಿದೆ ಹಾಗೆ ಸಹ ಈ ಕಡೆ ಹಾಗೇ ಬಿಳಿಗಿರಿ ರಂಗನ ಬೆಟ್ಟ ಹಾಗೆ ಬಿ ಆರ್ ಬೆಟ್ಟಗಳಲ್ಲೂ ಬಿ ಆರ್ ಬೆಟ್ಟಗಳಲ್ಲಿ ಸಹ ಹುಲಿ ಸಂರಕ್ಷಣಾ ತಾಣವಾಗಿದೆ ಹಂಗದ್ರೆ ಅಲ್ಲಿ ನಾವು ಹುಲಿ ಹುಲಿಗಳು ಆನೆಗಳು ಜಿಂಕೆ ಎಲ್ಲವನ್ನೂ ಸಹ ವೀಕ್ಷಣೆ ಮಾಡಬೋದು ಅದೊಂದು ಸಫಾರಿ ಆಗಿ ಅಫ್ ಅದೊಂದು ಸಫಾರಿ ಸ್ಥಳವಾಗಿದೆ ಆ ಆ ಆ ಬೆಟ್ಟವನ್ನು ನೋಡಲು ಹಲವಾರು ರಾಜ್ಯಗಳು ಮತ್ತು ನಮ್ಮ ನೆರೆಹೊರೆಯ ಜಿಲ್ಲೆಗಳಿಂದ ಸಹ ವೀಕ್ಷಣೆ ಮಾಡಲು ವೀಕ್ಷಕರು ಬರುತ್ತಿದ್ದಾರೆ ಹಾಗೇ ವೀಕ್ಷಣೆ ಮಾಡುತ್ತಾ ಹುಲಿಗಳನ್ನೂ ಸಹ ನಾವು ಬೇರೆ ಬೇರೆ ಪ್ರಾಣಿಗಳನ್ನು ಇವಾಗ ನಮ್ಮ ಹಳ್ಳಿ ಕಡೆ ನೋಡಿದರೆ ಒಂದೊಂದು ಪ್ರಾಣಿ ಸಿಗೋಲ್ಲ ಆದರೆ ಆ ಜಾಗದಲ್ಲಿ ಹೋಗಿ ನಾವು ಹಲವಾರು ಪ್ರಾಣಿಗಳನ್ನು ನೋಡಬಹುದು ಹಾಗೆಯೇ ಗೋಪಿನಾಥಮ್ಮಲ್ಲೂ ಸಹ ಎಲ್ಲ ಪ್ರಾಣಿಗಳನ್ನು ವೀಕ್ಷಣೆ ಮಾಡಬಹುದು ಹಾಗೆಯೇ ನಾ ಗೋಪಿನಾಥಮ್ಮಲ್ಲೂ ಡ್ಯಾಮುಗಳು ಮತ್ತು ಈ ಕಡೆ ಬಂದರೆ ನೆಕ್ಸ್ಟು ಕೊಳ್ಳೆಗಾಲದಲ್ಲೂ ಸಹ ಕಾವೇರಿ ವನ್ಯಜೀವಿ ಹಂಗದ್ರೆ ಗಗನಚುಕ್ಕಿ ಭರಚುಕ್ಕಿ ಫಾಲ್ಸುಗಳು ಸಹ ಇದೆ ಗಗನಚುಕ್ಕಿ ಭರಚುಕ್ಕಿಯನ್ನು ಸಹ ಹಲವಾರು ರಾಜ್ಯಗಳಿಂದ ಜಿಲ್ಲೆಗಳಿಂದ ಸಹ ಬಂದು ವೀಕ್ಷಣೆ ಮಾಡಿಕೊಂಡು ಹೋಗುತ್ತಾರೆ ಕಾವೇರಿ ವನ್ಯಜೀವಿ ವಿಭಾಗದಲ್ಲಿ ಆನೆಗಳು ಮತ್ತು ಹಲವಾರು ಪ್ರಾಣಿಗಳು ಸಹ ಇರುತ್ತವೆ ಹಾಗೇ ನಾವು ಹೇಳೋದಾದರೆ ನೆಕ್ಸ್ಟು ಮಾದಪ್ಪನ ಯಾಕೆ ಮಾದಪ್ಪ ಬೆ ಮಾದೇಶ್ವರ ಮಲೈ ಬೆ ಯಾಕೆ ಬರ್ತಾರೆ ಅಂದರ ಜನರು ಆಗಿನ ಕಾಲದಲ್ಲಿ ಫೇಮಸ್ಸಾಗಿರೋದರಿಂದ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಹರಕೆ ಹೊತ್ಕೊಂಡು ಬಂದು ಮಾದಪ್ಪನ್ನ ಭೇಟಿ ನೀಡಿ ಹೋಗುತ್ತಾರೆ ಹಾಗೇ ಹೇಳೋದಾದರೆ ಇನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೂ ಅದ್ರ ಮುಂದುಗಡೆ ಕೆ ಆರ್ ಗುಡಿ ಅಂತ ಹೋದ್ರೆ ಅಲ್ಲೂ ಸಹ ಆನೆಗಳು ಆ ಆನೆಗಳನ್ನು ನಮ್ಮ ಮ ಕ್ ನೆರೆಯ ಜಿಲ್ಲೆಯಾದ ಮೈಸೂರಲ್ಲೂ ಸಹ ಆ ಆನೆಗಳಿಂದ ಆನೆಗಳನ್ನು ಕರ್ಕೊಂಡ್ಹೋಗಿ ಮೈಸೂರು ದಸ್ರಾಕ್ಕೂ ಸಹ ಬಳಸುತ್ತಾರೆ ಹಾಗೆ ಹಲವಾರು ತಾಣಗಳು ಇವೆ ನಮ್ಮ ಜಿಲ್ಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅನ್ನ ದಾಸೋಹ ಲಾಡು ವಿತರಣೆಗಳು ಮತ್ತು ನಾವು ಟೋಕನ್ ಪಡೆದು ಮಾದಪ್ಪನ ತೇರನ್ನು ಚಿನ್ನದ ತೇರು ಬೆಳ್ಳಿ ತೇರು ಹಾಗೇ ಹುಲಿ ವಾಹನ ಬಸವ ವಾಹನ ರುದ್ರಾಕ್ಷಿ ವಾಹನ ಎಲ್ಲಾ ಸಹ ಮಾಡ್ಬೋದು ಹಾಗೆಯೇ ಇದನ್ನು ನೋಡಲು ಸಹ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಜಿಲ್ಲೆಯಿಂದ ಸಹ ಸುಮಾರು ಜನ ಬರುತ್ತಾರೆ ಅದು ಮಾದಪ್ಪನ ಶಕ್ತಿ ಹಂಗಂದರೆ ಮಾದಪ್ಪನ್ನ ಹರಕೆ ಹೊತ್ಕೊಂಡು ಅದನ್ನು ನೆರವೇರಿಸಲು ಬೇರೆ ರಾಜ್ಯ ಜಿಲ್ಲೆಯಿಂದ ಬಂದು ಅದನ್ನು ನೆರವೇರಿಸಿ ಹೋಗುತ್ತಾರೆ ಹಾಗೇ ಮಾದಪ್ಪನ್ನ ನೋಡಲು ಹಲವಾರು ಪ್ರವಾಸಿಗರು ಬಸ್ಸಲ್ಲೂ ಸಹ ಬರುತ್ತಾರೆ ಹಾಗೆ ಕಾಲ್ನಡಿಗೆಯಿಂದ ಮಾದಪ್ಪನ ದರ್ಶನ ಮಾಡಿಕೊಂಡು ಹೋಗುವಂಥದ್ದು ಇದೆ ಹಾಗೆ ಮಾದಪ್ಪನ ಇದಂದರೆ ಕಂಸಾಳೆ ಯಕ್ಷಗಾನ ಅವುಗಳೆಲ್ಲ ಫೇಮಸ್ಸಾಗಿವೆ ಯಕ್ಷಗಾನದ ಮೂಲಕ ನಮ್ಮ ಮಾದಪ್ಪನ ಒಂದು ಕಥೆಗಳನ್ನು ಸಹ ಅಲ್ಲಿ ಹೇಳುತ್ತಾರೆ ಹಾಗೇ ನಾವು ಹೇಳುವುದಾರೆ ಮತ್ತು ನಮ್ಮ ಮಾದಪ್ಪನ ಕಥೆಯನ್ನು ಹೇಳುವುದಾದರೆ ಇನ್ನು ಈಗ ಮಾದಪ್ಪನ ಬಗ್ಗೆ ಹಾಗಂದ್ರೆ ಆಗ ಆಳಂಪಾಡಿ ಜುಂಜೆ ಗೌಡ ಅನ್ನೋವ್ನು ಮಾದೇಶ್ವರನ ಗುಡಿಯನ್ನು ಕಟ್ಟಿ ಅವರಿಗೆ ಪೂಜೆ ಮಾಡ್ತಿದ್ದರು ಆದ ಕಾ ಆದ ಕಾರಣದಿಂದ ಈಗಲೂ ಸಹ ಬೇರೆ ಬೇರೆ ಜನರು ಸಹ ಆದರೆ ಮಾದಪ್ಪನ ಗುಡಿಯನ್ನು ಯಾರು ಕಟ್ಟಿದರಂದರೆ ಮಾ ಜುಂಜೆ ಗೌಡ ಆಳಂಬಾಡಿ ಜುಂಜೆ ಗೌಡ ಅಂತಾನೇ ಹೆಸರು ಹಾಗೆ ಪ್ರವಾಸಿ ತಾಣಗಳು ನೆಕ್ಸ್ಟು ಗಗನಚುಕ್ಕಿ ಭರಚುಕ್ಕಿ ಅದು ಕೊಳ್ಳೆಗಾಲದಿಂದ ಮುಂದಕ್ಕೆ ಹ್ಯಾಂಡ್ ಪೋಸ್ಟ್ ಹೋಗಿ ನಂತರ ಅಲ್ಲಿ ಗಗನಚುಕ್ಕಿ ಭರಚುಕ್ಕಿಯನ್ನು ಸಹ ವೀಕ್ಷಣೆ ಮಾಡಿ ಬರಬಹುದು ಹಾಗೇ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಹಂಗದ್ರೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಇಡೀ ಕರ್ನಾಟಕ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಸರದಲ್ಲಿ ಸ್ವಲ್ಪ ಫೇಮಸ್ ಹಂಗದ್ರೆ ಕಾಡುಗಳು ಮರ ಬೆಟ್ಟ ಗುಡ್ಡಗಳು ಸಹ ಜಾಸ್ತಿಯಾಗಿರುತ್ತದೆ ಹಾಗೇ ಇಲ್ಲೊಂದು ನೇಚರು ಸಹ ಚೆನ್ನಾಗಿರ್ತದೆ ಬೇರೆ ರಾಜ್ಯಗಳಾದರೆ ಸ್ವಲ್ಪ ಬಿಸಿಲು ಗಿಸಿಲು ಹಾಗಿರುತ್ತೆ ಆದರೆ ನಮ್ಮ ನಗರದಲ್ಲಿ ಹಲವಾರು ಸ್ವಲ್ಪ ಪರಿಸರ ವೀಕ್ಷಣೆ ಮಾಡಲು ಚೆನ್ನಾಗಿರುತ್ತೆ ಹಚ್ಚ ಹಸಿರಿನಿಂದ ಕೂಡಿದಂಥ ಜಿಲ್ಲೆ ಹಾಗೇ ಇಲ್ಲಿ ಸ್ವಲ್ಪ ರೈತರು ಸಹ ಜಾಸ್ತಿ ಬೆಳೆಗಳನ್ನು ಬೆಳೆಯಬೋದು ಹಾಗೇ ನೀರು ನೀರು ಸಹ ಸಿಗುವಂಥ ಜಿಲ್ಲೆಯಾಗಿದೆ ನಮ್ಮ ಜಿಲ್ಲೆ ಆಮೇಲೆ ಹೊಗೆನಕಲ್ ಫಾಲ್ಸ್ ಆಗಲಿ ಗಗನಚುಕ್ಕಿ ಭರಚುಕ್ಕಿ ಅದರಿಂದ ನೀರನ್ನು ಸಹ ಉಪಯೋಗಿಸಿ ರೈತರು ಸಹ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಹಾಗೇ ಇಲ್ಲಿ ಹಂಗದ್ರೆ ಜಾಸ್ತಿ ಬೆಳೆಯುವಂಥದ್ದಂದ್ರೆ ಜೋಳ ರಾಗಿ ಅಂಥದ್ದು ಮತ್ತು ಭತ್ತಗಳನ್ನು ಸಹ ಬೆಳೆಯುತ್ತಾರೆ ಹೀಗೆಲ್ಲ ಮತ್ತು ಅರಣ್ಯಗಳೆಂದರೆ ಮಾಮೂಲಿ ಇವಾಗ ಕಾವೇರಿ ವನ್ಯಜೀವಿ ಮಲೆ ಮಹದೇಶ್ವರ ವನ್ಯಜೀವಿ ಅರಣ್ಯ ಅರಣ್ಯಧಾಮಗಳಿದೆ ಆ ಅರಣ್ಯಗಳಲ್ಲಿ ಆನೆಗಳು ಹುಲಿಗಳು ಮತ್ತು ಚಿರತೆ ಅವುಗಳನ್ನು ಸಹ ನಾವು ನೋಡಬಹುದಾಗಿದೆ ಹಾಗೆ ನಾವು ಮತ್ತೊಂದಂದರೆ ಇನ್ನು ಕೊಳ್ಳೆಗಾಲದಲ್ಲೂ ಸಹ ಕಾವೇರಿ ವನ್ಯಜೀವಿ ಧಾಮ ಇದೆ ಹಾಗೂ ಕಾವೇರಿ ನೀರನ್ನು ಸಹ ಬಳಸಿ ಕೊಳ್ಳೆಗಾಲ ಜನರು ಬದುಕಲು ಒಂದು ಭಾಗವಾಗಿದೆ ಕಾವೇರಿ ನೀರು ಈ ಕಾವೇರಿ ನೀರನ್ನು ಬಳಕೆ ಮಾಡಿ ಹಲವು ಹಂಗದ್ರೆ ನಮ್ಮ ರಾ ನಮ್ಮ ಜಿಲ್ಲೆಯನ್ನು ಹೊರತು ಪಡಿ ನಮ್ಮ ರಾಜ್ಯದಲ್ಲೇ ಇಡೀ ನಮ್ಮ ರಾಜ್ಯ ಇಲ್ಲದೇ ಬೇರೆ ರಾಜ್ಯಗಳಲ್ಲೂ ಸಹ ಈ ಕಾವೇರಿ ನೀರನ್ನು ಬಳಸಿ ಜನರು ವಾಸ ಮಾಡುತ್ತಿದ್ದಾರೆ ಕಾವೇರಿ ನೀರು ಇಲ್ಲದಿದ್ದರೆ ರೈತರು ಸಹ ಬದುಕೋಕ್ಕಾಗಲ್ಲ ಸಾಮಾನ್ಯ ಜನರು ಸಹ ಬದುಕಲು ಸಾಧ್ಯವಾಗಿ ಸಾಧ್ಯವಿಲ್ಲ ಹಾಗೆ ನಮ್ಮ ಕಾವೇರಿ ನೀರು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಗಮನಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಆನೆಗಳ ಸಂಖ್ಯೆ ಆಗಲೀ ಹುಲಿಗಳ ಸಂಖ್ಯೆ ಆಗಲೀ ಜಾಸ್ತಿ ಇದೆ ಎಕ್ಸಾಂಪಲ್ಲಿಗೆ ಬಿ ಆರ್ ಬೆಟ್ಟಗಳಲ್ಲಿ ಹುಲಿಗಳ ಸಂಖ್ಯೆ ಕೂಡ ಈ ಈ ವರ್ಷದ ಹೇಳಿಕೆಗಳ ನೋಡ್ರೆ ಬಿಳಿ ಬಿ ಆರ್ ಬೆಟ್ಟಗಳಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಇದೆ ಅದು ಮೂವತ್ತೊಂದೇನೋ ಹುಲಿಗಳು ಇವೆ ಅಂತ ಕಂಡು ಬಂದಿದೆ ಹಾಗೇ ಆನೆಗಳು ಜಿಂಕೆಗಳು ಹಲವಾರು ಪ್ರಾಣಿಗಳು ಸಹ ನಮ್ಮ ಈ ಚಾಮರಾಜನಗರದಲ್ಲಿ ನೋಡಬಹುದಾಗಿದೆ ಮತ್ತು ಇಲ್ಲಿರೋ ಆನೆಗಳನ್ನು ಬಳಸಿಕೊಂಡು ಬೇರೆ ರಾ ಜಿಲ್ಲೆಗಳು ಜಿಲ್ಲೆಗಳಲ್ಲೂ ಸಹ ದಸರಾ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಿಯೋಜಿಸ್ತಾರೆ ಮತ್ತು ಇನ್ನೊಂದು ಹೇಳುವುದಾದ್ರೆ ಬೆಟ್ಟದಲ್ಲಿ ಸಹ ಮಾದಪ್ಪನ ವೀಕ್ಷಣೆ ಮಾಡಿದಂಥ ಮಾಡಿದಾದಮೇಲೆ ನಾಗಮಲೆಗೆ ಹೋಗಿ ಸಹ ಅಲ್ಲೂ ಸಹ ವೀಕ್ಷಣೆ ಮಾಡಬಹುದು ನಾಗಮಲೆ ಅಂದರೆ ಬೆಟ್ಟದಿಂದ ನಾಗಮಲೆಗೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಾಲ್ನಡಿಗೆ ಹೋಗಿ ಹಂಗದ್ರೆ ಮಾದಪ್ಪನ ಇನ್ನೊಂದು ವಾಸಸ್ಥಳ ಅಂದರೆ ಅದು ನಾಗಮಲೆ ಆಗಿರ್ತದೆ ನಾಗಮಲೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಮಾತ್ರ ಮಾದಪ್ಪ ಬೆಟ್ಟಕ್ಕೆ ಬಂದು ಮಜ್ಜನ ಮಾಡಿಸಿಕೊಂಡು ತಿರ್ಗಿ ನಾಗಮಲೆಗೆ ಹೋಗಿ ಅಲ್ಲೇ ನೆಲೆಸಿರ್ತಾರೆ ಹಾಗೆ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಎಳ್ಳು ಮಜ್ಜನ ಮತ್ತು ಹಲವಾರು ಮಜ್ಜನಗಳನ್ನು ಮಾಡುತ್ತಾರೆ ನೆಕ್ಸ್ಟು ಭಕ್ತಾದಿಗಳಿಗೂ ಸಹ ಭಕ್ತಾದಿಗಳಿಗೆ ಪ್ರಸಾದ ಸೇವನೆ ಲಾಡು ವಿತರಣೆ ಅಂದರೆ ಟೋಕನ್ನುಗಳನ್ನು ಪಡೆದು ನಾವು ಲಾಡು ಎರಡು ಲಾಡಿಗೆ ಐವತ್ತು ರೂಪಾಯಿ ಎಂದು ಟೋಕನ್ ಮೂಲಕ ನಾವು ಲಾಡುಗಳನ್ನು ಪಡೆದುಕೊಳ್ಳಬೋದು ಹಾಗೆ ಎಲ್ಲ ಭಕ್ತಾದಿಗಳಿಗೂ ಪ್ರತಿದಿನ ಮೂರು ಹೊತ್ತು ಸಹ ಅನ್ನ ದಾಸೋಹ ಇರುತ್ತದೆ ಬೇರೆ ದೇವಸ್ಥಾನದಲ್ಲಿ ಹೋಲಿಸಿದರೆ ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ದಾಸೋಹದಲ್ಲಿ ಸ್ವಲ್ಪ ಚೆನ್ನಾಗಿ ಫೇಮಸ್ಸಾಗಿದೆ ಹಂಗದ್ರೆ ಮೂರು ಹೊತ್ತು ಸಹ ಊಟ ಯಾರಿಗೂ ಇಲ್ಲಾಂತ ಹೇಳುವಷ್ಟು ಸಹ ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಅನ್ನ ದಾಸೋಹ ಮಾಡುತ್ತಾರೆ ಮತ್ತು ನೈಟ್ಹೊತ್ತು ಮಾತ್ರ ದಿನಕ್ಕೆ ಒಂದು ಸತಿ ಮಾತ್ರ ಚಿನ್ನದ ತೇರು ಉತ್ಸವ ಆಗುತ್ತೆ ಹಾಗೇ ದೊಡ್ಡ ತೇರು ಸಹ ವರ್ಷಕ್ಕೆ ಮೂರು ಬಾರಿ ದೀಪಾವಳಿ ಯುಗಾದಿ ಮತ್ತು ಶಿವರಾತ್ರಿಯಂತೂ ಮಾಡುತ್ತಾರೆ ಆ ಆ ಆ ತೇರನ್ನು ನೋಡಲೂ ಸಹ ಲಕ್ಷಾಂತರ ಜನರು ಬೇರೆ ರಾಜ್ಯ ಆಗಲೀ ನಮ್ಮ ರಾಜ್ಯದಲ್ಲೇ ಆಗಲೀ ಬೇರೆ ಬೇರೆ ಕಡೆಯಿಂದ ಸಹ ಬಂದು ವೀಕ್ಷಣೆ ಮಾಡಿ ಹೋಗುತ್ತಾರೆ ಆ ಆ ಅಷ್ಟೊಂದು ಜನರ ಮಧ್ಯೆ ಆ ತೇರು ಉತ್ಸವವನ್ನು ಕಂಡು ಕಳೆಯಲು ನಾವು ನಾವು ಪುಣ್ಯ ಮಾಡಿರಬೇಕು ಹಾಗೇ ನಾವು ಆ ಮಾದಪ್ಪನ ದರ್ಶನ ಪಡೆಯಲು ಫುಲ್ಲು ಅಂದರೆ ಕ್ಯೂ ವರ್ಸ್ನಲ್ಲಿ ನಿಂತು ಮಾದಪ್ಪನ ದರ್ಶನ ಮಾಡಲು ಎಲ್ಲ ಕಾಯಿ ಭಕ್ತಾದಿಗಳೆಲ್ಲ ಕಾಯುತ್ತಿರುತ್ತಾರೆ ಹಾಗೇ ಹೇಳೋದಾದರೆ ಮತ್ತು ಬಿಳಿಗಿರಿ ರಂಗನಬೆಟ್ಟ ಸ್ವಾಮಿ ಅಲ್ಲಿ ರಂಗನಾಥನ ಸ್ವಾ ರಂಗನಾಥ ಸ್ವಾಮಿ ಅವರು ಇರುವಂಥದ್ದು ಅದು ಸಹ ನಮ್ಮ ಜಿಲ್ಲೆಯ ಒಂದು ಪ್ರವಾಸ ತಾಣ ಬಿಳಿಗಿರಿ ರಂಗನಬೆಟ್ಟ ಸ್ವಾಮಿಲಿ ರಂಗನಾಥ ಸ್ವಾಮಿ ಇರುತ್ತಾರೆ ಅಲ್ಲೂ ಸಹ ಮಾಮೂಲಿ ಹಂಗದ್ರೆ ಅನ್ನ ದಾಸೋಹ ಎಲ್ಲ ಮಾಡೋದಿಲ್ಲ ಆದರೂ ಮಾದಪ್ಪನಷ್ಟೇ ಭಕ್ತಾದಿಗಳು ಹಂಗದ್ರೆ ವರ್ಷಕ್ಕೊಮ್ಮೆ ಅಥವಾ ಹಂಗೆ ನಡಿತಿರುತ್ತೆ ಹಾಗೇ ಮುನೀಶ್ವರ ದೇವಸ್ಥಾನ ಅಲ್ಲೂ ಸಹ ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೆಯುತ್ತೆ ಕಿಚ್ಚುಗುತ್ತಿ ಮಾರಮ್ಮ ಅಲ್ಲೂ ಬಾಯಿ ಬೀಗ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಫೇಮಸ್ ಅಂದರೆ ಮಾರಿ ಕುಣಿತಗಳು ಯಕ್ಷಗಾನ ಕಂಸಾಳೆ ಅಂಥವು ಆಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಾಟ್ಯಕ್ಕೆ ಸಹ ಪ್ರಸಿದ್ಧವಾದ ಜಿಲ್ಲೆ ಮತ್ತು ಚಾಮರಾಜನಗರವನ್ನು ಜಾನಪದ ತವರೂರು ಎಂದು ಕರೆಯುತ್ತಾರೆ ಹೀಗೆ ಹಲವಾರು ಇದು ಹಲವಾರು ಹೆಸರುಗಳನ್ನು ಉತ್ತಮ ಫೇಮಸ್ಸಾಗಿರುವ ಜಿಲ್ಲೆ ಅಂದರೆ ಚಾಮರಾಜನಗರ ಜಿಲ್ಲೆ ಆಗಿರುತ್ತದೆ ಹಾಗೆ ನಾವು ಇನ್ನೊಂದು ಹೇಳೋದಾದರೆ ನಮ್ಮ ಜಿಲ್ಲೆಯಲ್ಲಿ ಬ ಬೆಳೆಗಳನ್ನು ಚೆನ್ನಾಗಿ ಬೆಳೆ ರೈತರು ಜಾಸ್ತಿ ಇದ್ದಾರೆ ಮತ್ತು ಬೆಳೆಗಳೂ ಸಹ ಉತ್ತಮವಾಗಿ ಬೆಳೆದು ಬೇರೆ ರಾಜ್ಯಕ್ಕೂ ಸಹ ಅದನ್ನು ಕಳುಹಿಸುತ್ತಾರೆ ಮತ್ತು ಬೇರೆ ರಾಜ್ಯಗಳಿಂದ ಸಹ ನಮ್ಮ ರಾಜ್ಯಕ್ಕೆ ಎರವಲು ಪಡೆದುಕೊಳ್ಳುತ್ತಾರೆ ಮತ್ತು ಇನ್ನೂ ಹೇಳೋದಾದರೆ ಮಾದಪ್ಪನ ಬೆಟ್ಟದಲ್ಲಿ ನಾವು ಇನ್ನು ಹೊಸದಾಗಿ ಅಲ್ಲಿ ಒಂದು ಮಾದಪ್ಪನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗಿದೆ ಆ ವಿಗ್ರಹವನ್ನು ಸಹ ನೋಡಿ ಅದನ್ನು ನೋಡಲು ಭಕ್ ನೂರಾರು ಲಕ್ಷಾಂತರ ಜನರು ಸಹ ಇದು ವೀಕ್ಷಣೆ ಮಾಡಲು ಬರುತ್ತಿರುತ್ತಾರೆ ಹಾಗೆಯೇ ಸಹ ನಮಗೆ ಇಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗಲು ಟ್ರೈನ್ ಅಂದರೆ ರೈಲ್ವೇ ಮಾರ್ಗವನ್ನು ಸಹ ಇದು ಮಾ ಕಲ್ಪಿಸಿ ಕೊಟ್ಟಿದ್ದಾರೆ ನಾ ಚಾಮರಾಜನಗರದಿಂದ ಬೇರೆ ಜಿಲ್ಲೆಗೆ ಹೋಗಲು ರೈಲ್ವೇ ಮಾರ್ಗಗಳಾಗಲಿ ಬಸ್ಸು ಈ ಎಲ್ಲ ಸಹ ಇದು ಮಾಡಿದ್ದಾರೆ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಅಂದರೆ ಕಾವೇರಿಯ ಕಾವೇರಿ ನದಿಯ ದಡದಲ್ಲಿರುವ ಅರಣ್ಯಗಳೆಲ್ಲ ಕಾವೇರಿ ಅಭಯಾರಣ್ಯವಾಗಿರುತ್ತದೆ ಎಕ್ಸಾಂಪಲ್ಲಿಗೆ ಗೋಪಿನಾಥಮ್ ಪೊನ್ನಾಚಿ ಇವುಗಳು ಸಹ ಕಾವೇರಿ ಅಭಯಾರ ಅಭಯಾ ಅಭಯಾರಣ್ಯವಾಗಿರುತ್ತದೆ ಕಾವೇರಿ ಅಭಯಾರಣ್ಯದಲ್ಲಿ ಮಾಮೂಲಿ ಕಾವೇರಿ ಅಭಯಾರಣ್ಯದಲ್ಲೇ ಪರಿಸರದ ಸೊಗಡು ಅಂತ ಹೇಳ್ಬೋದು ಯಾಕಂದರೆ ಕಾವೇರಿ ನೀರಿನ ದಡದಲ್ಲಿರುವ ಎಲ್ಲ ಅರಣ್ಯಗಳು ಸಹ ಕ ಹಚ್ಚ ಹರಿಸು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ ಮತ್ತು ಎಕ್ಸಾಂಪಲ್ಲಿಗೆ ಹೇಳುವುದಾದರೆ ನಮ್ಮ ನಗರದಲ್ಲೇ ಸುಮಾರು ಯಾವ ಯಾವ ಪ್ರದೇಶ ಕೂಡ ಅಷ್ಟೊಂದು ಬರಪೀಡಿತವಾಗಿಲ್ಲ ಹಾಗಾದ್ರೆ ಎಲ್ಲ ಸಹ ಹಚ್ಚ ಹರಿಸು ಅದು ಈ ಕಡೆ ಕೊಳ್ಳೆಗಾಲದಿಂದ ಹಿಡಿದು ಗೋಪಿನಾಥಮ್ವರೆಗೆ ನೋಡುವುದಾದರೆ ಫುಲ್ ಎಲ್ಲ ಹಚ್ಚ ಹರಿಸು ಹಚ್ಚ ಹಸಿರಿನಿಂದ ಕಾಣುತ್ತದೆ ಮಳೆಗಳು ಸಹ ಬೀಳುತ್ತಿರುತ್ತವೆ ಈ ಥರ ಹಲವಾರು ಇವುಗಳನ್ನು ಸಹ ನಾವು ನೋಡಬಹುದಾಗಿದೆ ಕೊಳ್ಳೆಗಾಲ ಏನಂದರೆ ಮಹದೇ ಅದೇ ಮಾಮೂಲಿ ಮರಡಿಗುಡ್ಡ ಅನ್ನುವುದು ಅದೊಂದು ಪ್ರವಾಸಿಗರಿಗೆ ಪ್ರವಾಸ ತಾಣ ಆದರೆ ಅದು ಆಗಿನ ಕಾಲದಲ್ಲಿ ಮಾದಪ್ಪನು ಬರುತ್ತಿರುವಾಗ ಮರಡಿ ಗುಡ್ಡದಲ್ಲಿ ಮಂಡಿ ಊರಿಕೊಂಡು ಕೂತಿರುವ ಆ ಕಾರಣದಿಂದ ಅದಕ್ಕೆ ಒಂದು ಮರಡಿಗುಡ್ಡ ಅಂತ ಹೆಸರಿಟ್ಟು ಅಲ್ಲಿ ಪ್ರವಾಸಿಗಳು ತಾಣಗಳು ಬಂದು ಅದನ್ನು ವೀಕ್ಷಣೆ ಮಾಡುತ್ತಾರೆ ಹಾಗೇ ಅವರು ನೆಕ್ಸ್ಟು ಹಂಗೆ ಹೋಯ್ತಾ ಹೋಯ್ತಾ ಮುಂದಕ್ಕೋಗಿ ಮಲೆ ಮಹದೇಶ್ವರ ಎಪ್ಪತ್ತೇಳು ಬೆಟ್ಟಗಳ ಒಡೆಯನಾಗಿ ಮಾದಪ್ಪನು ಅಲ್ಲಿ ಹೋಗಿ ನೆರೆಗಿ ಅಲ್ಲೋಗಿ ನೆಲೆಸಿರುತ್ತಾನೆ ಹಾಗೆ ಅಲ್ಲಿ ಎಕ್ಸಾಂಪಲ್ಲಿಗೆ ಹೇಳೊದಾರೆ ಪೊನ್ನಾಚಿ ಮಲೆ ಗುಂಜಿ ಮಲೆ ಗುರುಗುಂಜಿ ಮಲೆ ಹಾಗೆ ಎಲ್ಲ ಮಲೆಗಳು ಸಹ ಇದೆ ಹಾಗೆ ಎಪ್ಪತ್ತೇಳು ಮಲೆಗಳ ಒಡೆಯನಾಗಿ ಮಾದಪ್ಪನು ನೆಲೆಸಿರುತ್ತಾನೆ ಹಾಗೇ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಗಳಲ್ಲಿ ಹೇಳೋದಾದರೆ ಸುಮಾರು ನಾಲ್ಕೈದು ಪ್ರವಾಸಿ ತಾಣಗಳು ಇವೆ ಗಗನಚುಕ್ಕಿ ಭರಚುಕ್ಕಿ ಮ ಮಲೆಮಹದೇಶ್ವರ ಬೆಟ್ಟ ಹೊಗೆನಕಲ್ ಫಾಲ್ಸ್ ಬಿ ಆರ್ ಹಿಲ್ಸ್ ಹಾಗೂ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕೆ ಆರ್ ಗುಡಿ ಅನ್ನೋದು ಸುಮಾರು ಪ್ರವಾಸಿ ಪ್ರವಾಸಿ ಸ್ಥಳಗಳು ಇದೆ ಯಾರಾದರೂ ಬಂದು ವೀಕ್ಷಣೆ ಮಾಡೋದಾದ್ರೆ ಮಾಡ್ಬೋದು ಹಲವಾರು ಸಾಮಾನ್ಯ ಪ್ರವಾಸಿಗಳು ಬಂದು ವರ್ಷದಲ್ಲಿ ಬಂದು ವೀಕ್ಷಣೆ ಮಾಡುವುದಾಗಿದೆ ಇಲ್ಲಿ ಹಾಗೇ ನಾನು ಹೇಳುವುದಾದರೆ ನಮ್ಮ ನಗರದ ಜನ ಜನ ಇಲ್ಲದೇ ಬೇರೆ ಬೇರೆ ರಾಜ್ಯದಲ್ಲಿಂದಲೂ ಸಹ ಬಂದು ನಮ್ಮ ನಗರವನ್ನು ವೀಕ್ಷಣೆ ಮಾಡಲು ಎಲ್ಲರೂ ಸಹ ಬಂದು ವೀಕ್ಷಣೆ ಮಾಡುವುದಾಗಿದೆ